ಹಲೋ ಸರ್ ನಮಸ್ತೆ ಸರ್ ನಾನು ಕರ್ನಾಟಕಕ್ಕೆ ಪ್ರವಾಸಕ್ಕೆಂತ ಬಂದಿದ್ದೇನೆ ಈ ಕರ್ನಾಟಕವನ್ನು ಚಂದನದ ನಾಡು ಅಂತ ಹೇಳ್ತಾರೆ ಸೊ ಗಂಧ ಇಲ್ಲಿ ಎಲ್ಲಿದೆ ಅದು ಏನಕ್ಕೋಸ್ಕರ ಇಲ್ಲಿ ಗಂಧಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬೋದಾ ಸರ್

ಸರ್ ಈ ಗಂಧವನ್ನು ಬೇರೆ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ ಎಲ್ಲಿ ಯೂಸ್ ಮಾಡ್ತಾರೆ ಅದರ ಉಪಯೋಗ ಏನು ಹೇಳ್ಬೋದಾ ಆಂ ಓಕೆ ಓಕೆ

ಓಕೆ ಓಕೆ ಸೊ ಇದನ್ನು ಇದಕ್ಕೆ ನಿಮ್ಮ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಈ ಬೆಳೆ ಬೆಳೀಲಿಕ್ಕೆ ಶ್ರೀಗಂಧವನ್ನು ಬೆಳೀಲಿಕ್ಕೆ ಏನಾದರೂ ಪ್ರೋತ್ಸಾಹ ಸಿಗ್ತಾ ಇದೆಯಾ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಸರ್